ನಾನು ಒಂದು ಅಂಗಡಿಯಲ್ಲಿ ಎರಡು ಸೊಲ್ಲಾಪುರಿ ಚಾದರನ್ನ ತೊಗೊಂಡೆ ತೊಗೊಂಡಿದ್ದೆ ಅದು ನೋಡಕ್ಕೆ ತುಂಬ ಚೆನ್ನಾಗಿತ್ತು ಅದರ ಬಣ್ಣ ಮತ್ತು ಅದರ ವಿನ್ಯಾಸ ತುಂಬ ಸೊಗಸಾಗಿತ್ತು ಅದನ್ನು ನಾನು ನೋಡಿ ತುಂಬ ಆಕರ್ಷಿತಳಾಗಿ ಖರೀದಿ ಮಾಡಿದೆ ಮತ್ತು ಅದರ ಬೆಲೆಯು ಕೂಡ ಕೊಂಚ ಜಾಸ್ತಿ ಆದರೂನೂ ಚಾದರಿನ ಬಣ್ಣ ಮತ್ತು ವಿನ್ಯಾಸ ನೋಡಿ ಬೆಲೆಯನ್ನು ಕಡಿಮೆ ಮಾಡಿಸ್ದೇನೇ ಅವರು ಹೇಳಿದ ಬೆಲೆಗೇ ನಾನು ಖರೀದಿ ಮಾಡಿಬಿಟ್ಟೆ ಹಾಗೆ ಮನೆಗೂ ಕೂಡ ಬಂದೆ ನಂತರ ಆ ಚಾದರನ್ನು ಸ್ವಚ್ಛಮಾಡಿ ತೊಳೆದಾಗ ಅದರ ಬಣ್ಣವೆಲ್ಲ ನೀರಿನಲ್ಲಿ ತೊಳದು ಬಂದು ಉಳ್ದುಬಿಡ್ತು ಆಗ ನನಗೆ ಬಹಳ ಆಘಾತ ಆಯಿತು ಏನಪ್ಪ ಇದು ಹೀಗಾಗಿ ಬಿಡ್ತಲ್ಲ ನಾನು ಅಷ್ಟೊಂದು ಆಸೆಪಟ್ಟು ಆ ಒಂದು ಚಾದರನ್ನ ತೊಗೊಂಡೆ ಅದು ನೋಡಿದರೆ ಅದರ ಬಣ್ಣ ಎಲ್ಲ ನೀರಿನಲ್ಲಿ ಎಲ್ಲ ಬಂದುಬಿಡ್ತಲ್ಲಪ್ಪ ಈ ಥರ ಅಂತ ಮನ್ಸಿಗೆ ಸ್ವಲ್ಪ ಬೇಜರಾಯಿತು ಆಗ ಆ ಅಂಗಡಿಯವನ ಯವನ ಚಾದರಿನ ಬಗ್ಗೆ ಹೊಗಳಿಕೆ ಮಾತನಾಡಿದ್ದನ್ನು ಕೇಳಿ ನಾನು ತೊಗೊಂಡೆನಲ್ಲ ನನಗೆ ಆಮೇಲೆ ತಿಳಿಯಿತು ಅವನು ನಂಗೆ ಮೋಸ ಮಾಡಿಬಿಟ್ನಲ್ಲ ಅಂತ ನನ್ನ ಮನ್ಸಿಗೆ ಬಂತು ಹಾಗೇ ನನ್ನ ಹಣನೂ ಕೂಡ ವ್ಯರ್ಥ ಆಯಿತಲ್ಲಪ್ಪ ಅಂತ ಆಲೋಚನೆ ಮಾಡ್ತಾ ಮತ್ತೆ ಆ ಸೊಲ್ಲಾಪುರಿ ಚಾದರಿನ ಅವಸ್ಥೆನ ನೋಡಿ ನನಗೆ ತುಂಬ ಬೇಜಾರಾಯ್ತು ನಾನು ಸಿಟ್ಟಿನಲ್ಲಿ ಅವನ ಅಂಗಡಿಗೆ ಹೋದೆ ಅಲ್ಲಿ ಹೋಗಿ ಆ ಚಾದರಿನ ಬಗ್ಗೆ ಆದ ಕತೆನೆಲ್ಲ ಅವನಿಗೆ ವಿವರವಾಗೆ ತಿಳ್ಸಿ ಹೇಳ್ದೆ ಆಗವನು ಸ್ವಲ್ಪ ಗಾಬರಿಗೊಂಡ ಮೊದಲು ಸ್ವಲ್ಪ ತನ್ನ ಜಾಣ್ಮೆಯ ರೀತಿಯಲ್ಲಿ ಅವ್ನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನಾನು ಅವನಿಗೆ ಹೇಳಿದ್ದು ಮತ್ತೆ ಆ ಚಾದರನ್ನ ತೆಗೆದುಕೊಂಡು ನಾನು ಹೋಗಿದ್ದೆ ಅದನ್ನು ಅವನಿಗೆ ತೋರಿಸಿದೆ ನೋಡು ಈ ಥರ ಈ ಅವಸ್ಥೆ ಆಗಿದೆ ಈ ಚಾದರಿದ್ದು ನಾನು ಏನು ಮಾಡೋದು ಅಂತ ಹೇಳಿದಾಗ ಅವ್ನು ಇನ್ನೊಂಚೂರು ಗಾಬರಿಗೊಂಡು ನನಗೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ನಮಗೂ ಅದರ ಬಗ್ಗೆ ಗೊತ್ತಿರಲಿಲ್ಲ ನಮಗೂ ಕೂಡ ಆ ಸೊಲ್ಲಾಪುರಿ ಚಾದರಿನ ಮಧ್ಯವರ್ತಿ ಮೋಸ ಮಾಡಿದಾನೆ ಅಂತ ಹೇಳಿದ ಇನ್ನು ಮುಂದೆ ನಾವು ಕೂಡ ಜಾಗರೂಕರಾಗಿ ವಸ್ತುಗಳನ್ನು ಖರೀದಿ ಮಾಡ್ತೀವಿ ನಮಗೂ ಇದು ಇದರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವನೂ ಸಹ ನಮಗೆ ಹೀಗೆ ಒಳ್ಳೆಯಾ ಚಾದರ್ ತುಂಬಾ ಒಳ್ಳೆಯದಿದೆ ಅಂತ ಹೇಳಿ ಮೋಸ ಮಾಡಿಬಿಟ್ಟ ಅಂತ ಹೇಳಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಆದ ನಷ್ಟಕ್ಕೆ ನಾವು ನಿಮಗೆ ಅರ್ಧ ಬೆಲೆನ ಕೊಡ್ತೀವಿ ಮೇಡಮ್ ಅಂತ ಹೇಳಿ ಅವರು ಬೇಡಿಕೊಂಡ್ರು ಹಾಗಿರುವಾಗ ನನಗೆ ಏನು ಮಾತಾಡಲಿಕ್ಕೆ ಮತ್ತು ಬೈಯಲಿಕ್ಕೆ ಸಹಾ ಆಗಲಿಲ್ಲ ನಾನು ಅದಕ್ಕೆ ಒಪ್ಪಿಕೊಂಡೆ ಯಾಕಂದರೆ ಅವರು ಕೂಡ ತಮ್ಮ ಹಣವನ್ನು ಆ ಸೊಲ್ಲಾಪುರಿ ಚಾದರಿಗೆ ವ್ಯಯ ಮಾಡಿರ್ತಾರೆ ಅವರಿಗೂ ಸಹ ನಷ್ಟ ಆಗುತ್ತೆ ಅಂತ ಹೇಳಿ ನಾನು ಜಾಸ್ತಿ ಏನೂ ಮಾತಾಡದೆ ಅವ್ರ ಹತ್ತಿರ ನಾನು ಕೊಟ್ಟ ಕೊಟ್ಟಿದ್ದ ಹಣದ ಬದಲಾಗಿ ಅಂದರೆ ನಾನೆಷ್ಟು ಕೊಟ್ಟಿದ್ದೆನೋ ಆ ಹಣದ ಅರ್ಧ ಹಣನ್ನ ನಾನು ಅವರಿಂದ ತೊಗೊಂಡೆ ವಾಪಾಸ್ ತೊಗೊಂಡೆ ಆಮೇಲೆ ವಾಪಾಸ್ ಮನೆಗೂ ಬಂದೆ ಬಂದು ಆಲೋಚನೆ ಮಾಡಿದೆ ಇನ್ನು ಮುಂದೆ ಈ ತರಹ ವಸ್ತುಗಳನ್ನು ಖರೀದಿ ಮಾಡುವಾಗ ತುಂಬ ಬೇಗನೇ ಆಕರ್ಷಿತಳಾಗದೆ ಸ್ವಲ್ಪ ಸಮಯ ಆಲೋಚನೆ ಮಾಡಿ ಆ ನಂತರ ತೊಗೊಬೇಕು ಅನ್ನೋದು ನನ್ನ ತಲೆಗೆ ಬಂತು ಇನ್ನು ನಾನು ಮುಂದೆ ಈ ಥರ ಅಷ್ಟು ಸುಲಭವಾಗಿ ಮೋಸ ಹೋಗೊದಿಲ್ಲ ಯಾಕಂದರೆ ಒಂದು ಸಲ ನಮಗೆ ಅದರ ಬಗ್ಗೆ ತಿಳಿದಾಗ ನಾವು ಅವಾಗ ಸ್ವಲ್ಪ ಆಲೋಚನೆ ಮಾಡ್ತೀವಿ ಇನ್ನು ಬೇರೆ ವಸ್ತುಗಳನ್ನು ಏನಾದರೂ ತೊಗೊಳ್ಲಿಕ್ಕೆ ತುಂಬ ಆಲೋಚನೆ ಮಾಡ್ತೀವಿ ಯಾಕಂದರೆ ಇಂಥ ಆಲೋಚನೆ ತುಂಬ ಮುಖ್ಯ ಇಲ್ಲಾಂದರೆ ನಮಗೆ ತುಂಬ ತೊಂದರೆಗಳಾಗ್ತವೆ ನಮ್ಮ ಹಣವೂ ವ್ಯರ್ಥ ಆಗಿಬಿಡತ್ತೆ ಹಾಗಾಗಿ ಇನ್ನು ಮುಂದೆ ತುಂಬ ಜಾಗರೂಕಳಾಗಿ ನಾನು ಪ್ರತಿಯೊಂದು ವಸ್ತುಗಳನ್ನು ತಗೊತಿನಿ ಅಂತ ನನ್ನ ಆಲೋಚನೆಗೆ ಬಂತು